ತಲೆನೋವನ್ನು ಗುಣಪಡಿಸಲು ಹಳ್ಳಿ ಕಡೆ ತುಂಬ ಮನೆಮದ್ದುಗಳನ್ನ ಮಾಡಿಕೊಡ್ತಾರೆ ಕೆಲವೊಂದು ಕಡೆ ತಣ್ಣೀರು ಬಟ್ಟೇನೂ ಇಟ್ಟಿದ್ದಾರೆ ಇಡ್ತಾರೆ ಅಂದರೆ ಸ್ವಲ್ಪ ತಲೆನೋವು ಕಡಿಮೆಯಾಗ್ಲಿ ಅಂದರೆ ತಣ್ಣೀರು ಬಟ್ಟೇನೂ ಇಡ್ತಾರೆ ಕೆಲವೊಂದು ಹಳ್ಳಿಗಳಲ್ಲಿ ಆಮೇಲೆ ಎಲೆ ಸುಣ್ಣದಲ್ಲಿ ಆ ವೀಳ್ಯದೆಲೆನ ಅದಕ್ಕೆ ಹಚ್ಚಿಬಿಟ್ಟು ಅದನ್ನು ತಲೆಗಿಡ್ತಾರೆ ಆಮೇಲೆ ಶುಂಠಿ ಕಷಾಯನ ಮಾಡಿಕೊಡ್ತಾರೆ ಅಥವಾ ಶುಂಠಿ ಚಹಾ ಶುಂಠಿ ಕಷಾಯನೂ ಮಾಡಿಕೊಡ್ತಾರೆ ಇನ್ನು ಇನ್ನೂ ಹೇಳ್ಬೇಕು ಅಂತಂದರೆ ಝಂಡು ಬಾಂಬ್ ಅಂತ ಅದು ಬರುತ್ತೆ ಅದನ್ನು ಹಚ್ ಹಚ್ತಾರೆ ತಲೆಗೆ ಇಲ್ಲ ಅಂದರೆ ತಲೆನ ಮಸಾಜ್ ಮಾಡ್ತಾರೆ ಇಷ್ಟನ್ನ ಹಳ್ಳಿ ಕಡೆ ಮಾಡ್ತಾರೆ